ಹಾಂ ರೀ ಹೇಳಿರಿ ಹಾಂ ಇದು ಹಣ್ಣಿನ ದುಖಾನ್ ಅದ ಬರ್ರೀ ಹಾಂ ಅವಾರೀ ನಾವಾ ರೀ ನಾಲ್ಕ್ನೂರ ನಾಲ್ಕ್ನೂರ ಐದ್ನೂರು ನೋಡಿ ನೋಡಿ ಅವಾ ರೀ ಡಝನ್ ಹಾಂ ಕಾಸ್ಟ್ಲಿನೇ ಅವರೀ ಅಲ್ಲಿಂದ ಇಲ್ಲಿಗೆ ತರಿಸ್ತೇವಲ್ಲ ರೀ ಮಾರ್ಲಿಕ್ಕೆ ಬೇಕೇ ರೀ

ಹಾಂ ಹಾಂ ಆಯ್ತು ಇಲ್ಲ ರೀ ಅಲ್ಲಿಂದ ಇಲ್ಲಿಗೆ ತರಿಸ್ತೇವ್ರಿ ನಮಗೆ ಭೀ ಜರ ಫಾಯ್ದ ಇರಬೇಕಲ್ಲ ರೀ ನಾಲ್ಕ್ನೂರು ಐದ್ನೂರು ರೂಪಾಯಿಗೆ ಇರ್ತವ್ರೀ ಅವು ಅಯ್ ಇಲ್ಲ ಬೇರೆ ಕಡೆಂದು ಎಲ್ಲರೂ ಬಂದು ನಿಂಬಲ್ಲೇ ಫ್ರೆಶ್ ಸಿಗ್ತವೆ ಅಂತ ನಂಬಲ್ಲಿಂದೇ ಎಲ್ಲರೂ ಹಣ್ಣು ಒಯ್ತಾರೆ ಕಮ್ಮಿ ಹೆಂಗೆ ಮಾಡಲಿ ಹೇಳಿರಿ ಇನ್ನು ಎಷ್ಟು ಜನ ಸುತ್ತಮುತ್ತ ಹಳ್ಳಿಗರೆಲ್ಲ ಅಷ್ಟು ಜನ ಬಂದು ನಂಬಲ್ಲಿಂದೇ ಒಯ್ತಾರೆ ನೋಡಿರಿ ಹಣ್ಗಳು ಫ್ರೆಶ್ ಆಗಿ ಕೊಡ್ತೆ ಬರ್ರೀ ನಾನು ಅದೇ ಹೇಳತ್ತಿದ್ದೆ ಆಯಿತು ಕಮ್ಮಿ ಮಾಡ್ತೇವೆ ಬರ್ರೀ ಎಷ್ಟೋ ಸಿಗ್ತಾವೆ ನಾವು ಭೀ ನಮಗೆ ಭೀ ಫಾಯ್ದ ಆಗಬೇಕಲ್ಲ ರೀ ಏ ನಂಬಲ್ ಫೇಮಸ್ ಎಲ್ಲ ಚೆಂದ ಫ್ರೆಶ್ಶಾಗಿ ಹಣ್ಣು ಸಿಗ್ತಾವೆ ಅಂತಿ ಬೇರೆ ಕಡೆಯೋರು ಎಲ್ಲರೂ ಬಂದು ಒಯ್ತಾರೆ ನೋಡಿರಿ ಸುತ್ತಮುತ್ತ ಹಳ್ಳಿಯೋರೆಲ್ಲ ನಂಬಲ್ಲೇ ಬಂದು ಒಯ್ತಾರೆ ರೀ ಅದೇ ನಂಬಳಿಂದ ಸುತ್ತಮುತ್ತ ಹಳ್ಳಿಗರು ಎಲ್ಲರೂ ಒಯ್ತಾರೆ ಎಷ್ಟೋ ಜನ ಬಂದು ಒಯ್ತಾರೆ ರೀ ನಂಬಲ್ಲಿ ನಾಲ್ಕ್ನೂರು

ನಾಲ್ಕು ಹಾಂ ಅದೇ ರೀ ಮೂರು ನೂರು ನಾಲ್ಕು ನೂರು ರೂಪಾಯಿ ಡಝನ್ ಈಗ ಯಾಕಂದ್ರೆ ಹಬ್ಬ ಅದವಲ್ಲ ರೀ ಹಾಂ ಆಯ್ತು ತಗೋ ರೀ ಬರ್ರೀ ಕಮ್ಮಿ ಮಾಡ್ತೇವೆ ಬರ್ರಿ ಹಾಂ ಹಾಂ ಹಾಂ ಆಯಿತು ಬರ್ರೀ ನಂಜನ್ಗೂಡು ಬಾಳೆಹಣ್ಣು ಅಂದ್ರೆ ಫೇಮಸ್ ನಂಬಲ್ಲಿ ಎಲ್ಲರೂ ಬಂದು ಒಯ್ತಾರೆ ಆಯಿತು ಕಮ್ಮಿ ಮಾಡ್ತೇವೆ ಬರ್ರೀ ಮಾವಿನ್ಕಾಯಿ ಮೂರು ನೂರೈವತ್ತು ರೀ ಹಾಂ ಆಯಿತು ಬರ್ರೀ ಕಮ್ಮಿ ಮಾಡ್ತೆ ಕೊಡ್ತೇವೆ ಬರ್ರೀ ಕಮ್ಮಿ ಮಾಡ್ತೆ ಹಾಂ ಕಮ್ಮಿ ಮಾಡ್ತೇವೆ ರೀ ಈಟು ಎಲ್ಲ ಕಡೆ ಫ್ರೆಶ್ ಸಿಗ್ತಾವೆ ರೀ ನಂಬಲ್ಲಿ ಕಮ್ಮಿ ಮಾಡೋಕ್ಕೆ ಬರಲ್ದು ನೋಡಿರಿ ನಮಗೆ ಬರುತ್ತೆ ಈ ಬರುತ್ತೆ ಬರ್ರೀ ಇನ್ನೂ ಹತ್ತು ನಿಮ್ಷದಾಗ ಹಾಂ ಹತ್ತು ನಿಮ್ಷದಾಗ ಬರುತ್ತೆ ಬರ್ರೀ ಇಲ್ಲ ಹತ್ತು ನಿಮ್ಷದಾಗ ದುಖಾನ್ ಶಾಪ್ ಇರುತ್ತೆ ಬರ್ರೀ ಹಾಂ ಆಯ್ತಾಯ್ತು ಬರ್ರೀ ಹಾಂ ಆಯ್ತು ಬರ್ರೀ